ಹೆಲೋ ಪೇ ಟಿ ಎಮ್ ಕಸ್ಟಮರ್ ಕೇರಾ ಹಾಂ ನಾನು ಎರಡು ದಿನದ ಹಿಂದೆ ಒಂದು ಇಯರ್ ಫೋನನ್ನು ಆರ್ಡರ್ ಮಾಡಿದ್ದೇನೆ ಅದರ ಹಣ ಕೂಡ ಪಾವತಿ ಮಾಡಿದ್ದೇನೆ ಆದರೆ ಕೆರವು ಕೆಲವು ಕಾರಣಗಳಿಂದ ಇಯರ್ ಫೋನನ್ನ ಆರ್ಡರನ್ನು ರದ್ದುಪಡಿಸಿದ್ದೇನೆ ಆದರೆ ಅದರ ಹಣ ನನ್ನ ವಾಲೆಟ್ಗೆ ಮರುಪಾವತಿ ಆಗಲಿಲ್ಲ ಅದನ್ನು ಯಾವಾಗ ಮಾಡ್ತೀರಿ ಐದು ದಿನವಾ ಓಕೆ ಅದನ್ನು ಹೇಗೆ ಯಾವುದಕ್ಕೆ ಪೇಮೆ ಪೇಮೆಂಟ್ ಮಾಡ್ತೀರಿ ಬ್ಯಾಂಕ್ ಎಕೌಂಟಿಗೆ ಡೈರೆಕ್ಟ್ ಕ್ರೆಡಿಟ್ ಮಾಡ್ತಿರಾ ಇಲ್ಲ ಪೇ ಟಿ ಎಮ್ ವಾಲೆಟ್ಗೆನೆ ಹಾಕ್ತೀರಾ ಪೇ ಟಿ ಎಮ್ ವಾಲೆಟಾ ಹಾಂ ಓಕೆ ಹಾಂ ಸರಿ ಹಾಗಾದರೆ ಐದು ದಿನದ ನಂತರ ನಾನೂ ವಾಲೆಟ್ ಚೆಕ್ ಮಾಡ್ತೇನೆ ಓಕೆ ಥ್ಯಾಂಕ್ ಯು